ಅಲೋ ಅಲೋ ಅಲೋ ಹಾಂ ಅಲೋ ಲಕ್ಷ್ಮಣ್ ರಾವ್ ಏನ್ರೀ ಹಾಂ ಸರ ನಮ್ಮದು ಸ್ಕೂಲಲ್ಲಿ ಒಂದು ಎರಡು ನೂರು ಹುಡ್ಗರು ಅವೆ ಸರ ಎರಡು ನೂರು ಹುಡ್ಗರ್ದು ಯುನಿಫಾರ್ಮ್ ಹೊಲ್ದು ಕೊಡ್ಬೇಕು ಸರ್ ನಮಗೆ ಹಾಂ ಎರಡ್ನೂರು ಹುಡ್ಗರ್ದು ಯುನಿಫಾರ್ಮ ಹೊಲ್ದು ಜಲ್ದಿ ಕೊಟ್ರಿ ಅಂತಂದ್ರೆ ಸ್ವಲ್ಪ್ ಹುಡ್ಗುರಿಗೆ ಅನುಕೂಲ ಆಗ್ತದೆ ಸರ ಸೊಲ್ಪ ಡೇಲಿ ಹುಡ್ಗರಿಗೆ ನಾವು ಯುನಿಫಾರ್ಮ್ ಅದು ಕೇಳಿ ಇರ್ತೀವಿ ಅದಕ್ಕೆ ಒಂದು ಆದಷ್ಟು ಜಲ್ದಿ ನಮ್ಗೆ ಅದು ಬಟ್ಟೆ ಹೊಲ್ದು ಕೊಟ್ರಿ ಅಂದ್ರೆ ಹುಡ್ಗುರಿಗೆ ಅನುಕೂಲ ಆಗ್ತದೆ ಸರ ಇಲ್ಲ ಸರ ಇಲ್ಲ ಸರ ಇನ್ನೊಂದೇನು ಅದಾ ನಮ್ಮ ಹುಡ್ಗರು ಎರಡು ನೂರು ಹುಡುಗ್ರು ಅವ ಸರ ಎರಡು ನೂರು ಎರಡು ನೂರೈವತ್ತು ಹುಡ್ಗುರು ಅವೆ ಈಗ ನೀವು ನಿಮ್ಮಲ್ಲಿ ನಾವು ಕಳ್ಸ್ಬೇಕಂದ್ರೆ ಕ್ಲಾಸಿಗೆ ಅದು ಡಿಸ್ಟರ್ಬೆನ್ಸ್ ಆಗ್ತದೆ ಅದಕ್ಕೆ ನಿಮ್ಮಲ್ಲಿ ಮುಂಚೆ ಇತ್ತು ಆ ಮಾಡಿದ್ದು ಅಂತಂದರೆ ಅವ್ನಿಗೆ ನಮ್ಮ ಸ್ಕೂಲಿಗೆ ಕೊಟ್ಕಳ್ಸಿ ರೀ ಮೆಸರ್ಮೆಂಟ್

ಇಲ್ಲ ಮಾಡಣ ಸರ ಎರಡು ನೂರು ಹುಡ್ಗುರು ಅವೆ ಆದಷ್ಟು ಜಲ್ದಿ ನಮಗೆ ಹೊಲ್ದು ಖರೆ ಕೊಟ್ರಿ ಅಂದ್ರೆ ಅನುಕೂಲ ಆಗ್ತಿತ್ತು ಸರ್ ಓಕೆ ಸರ್ ಓಕೆ ಓಕೆ ಸರ್ ಇಡ್ತೀನಿ ನಮಸ್ಕಾರ